ಹಲೋ ಹಾಂ ಹಲೋ ನಮಸ್ತೆ ಮೇಡಮ್ ನಾವು ರಾಜೇಶ್ವರಿ ಅಂತ ಇಲ್ಲಿ ಶ್ರೀರಂಗ ಪಟ್ಟಣದಿಂದ ಮೇಡಮ್ ಒಂದು ನಿಮ್ಮದು ಫ್ಲವರ್ ಡೆಕೊರೇಷನ್ ಇದೆಯಲ್ಲ ಆಂ ಹೀಗೆ ನಮಗೆ ಹೌದು ನನಗೆ ನಿಮಗೆ ಗೊತ್ತು ಗಾಯತ್ರಿ ಅಂತ ಒಬ್ಬರು ಪರಿಚಯ್ದೊರು ನಮಗೆ ನಿಮ್ಮದು ಅಡ್ರೆಸ್ ಕೊಟ್ಟರು ನೀವು ತುಂಬ ಚೆನ್ನಾಗಿ ಫ್ಲವರ್ ಡೆಕೊರೇಷನ್ ಮಾಡ್ಕೊಡ್ತೀರಂತ ನಮ್ಮದೊಂದು ಮದುವೆ ಇತ್ತು ಮೇಡಮ್ ಒಂದು ಡೆಕೊರೇಸ್ಟೂ ಡೆಕೊರೇಷನ್ ಮಾಡ್ಕೊಡೋಕ್ಕಾಗತ್ತ ನಿಮಗೆ ಹಾಂ ನಾನು ನಿಮಗೆ ಒಂದು ಇನ್ವಿಟೇಶನ್ನು ಕೂಡ ಕಳಿಸ್ತೀನಿ ನೆಕ್ಸ್ಟ್ ಮಂತಲ್ಲಿ ಬರುತ್ತೆ ಮೇಡಮ್ ನೆಕ್ಸ್ಟ್ ಮಂತ್ ಒಂದು ಏಯ್ಟಿ ಏಟೀನ್ ಡೇಟಲ್ಲಿ ಬರುತ್ತೆ ಆ ಡೇ ಆ ಒಂದು ದಿನಾಂಕಕ್ಕೇ ನೀವು ನನಗೆ ಒಂಚೂರು ಚೆನ್ನಾಗಿ ಮಾಡಿಕೊಡ್ಬೇಕು ನೀವು ನಿಮಗೆ ಹೇಗೆಲ್ಲ ಮಾಡಿ ಅಂದರೆ ನೀವು ಎಲ್ಲೆಲ್ಲಿಗೆಲ್ಲ ಹಾಂ ಓಕೆ ಮೇಡಂ ನೀವು ಎಲ್ಲೆಲ್ಲಿಗೆಲ್ಲ ಡೆಕೊರೇಷನ್ ಮಾಡಿದ್ದೀರ ಇದು ಎಲ್ಲ

ಹಾಂ ಓಕೆ ಯಾವು ಯಾವ್ದೆಲ್ಲ ಹೂವು ಈ ಸೀಸನಲ್ಲಿ ನೀವು ಯಾವು ಯಾವ್ದೆಲ್ಲ ಈಗ ನಮಗೆ ಈಗ ಸ್ವಲ್ಪ ಈ ಗುಲಾಬಿ ಹೂವಿಂದು ಮತ್ತು ಕೆಲವು ಕಡೆ ಈಗ ಮಂಟಪಕ್ಕೆ ಆದರೆ ಒಂದು ಮಲ್ಲಿ ಮಲ್ಲಿಗೇದ್ದು ಈಗ ಒಂದೊಂದು ಈಗ ಹಾರ ಕೂಡ ಬೇಕು ಮತ್ತು ಈ ಅಲಂಕಾರಕ್ಕೆಲ್ಲ ದಿಂಡೆಲ್ಲ ಬಳಸ್ತಾರೆ ನೋಡಿ ಅದು ಕೂಡ ಬೇಕು ಒಟ್ಟಿನಲ್ಲಿ ಎಲ್ಲ ರೀತಿ ಹೂವಿಂದು ಎಲ್ಲ ಅಲಂಕಾರಿಕ ವಸ್ತುಗಳು ಎಲ್ಲ ಸಿಕ್ತಾವಲ್ವ ನಿಮ್ಮ ಹತ್ರವೆ ನಾವು ಬೇರೆ ಕಡೆ ಎಲ್ಲ ಕಡೆ ಓಡಾಡೋಕಾಗಲ್ಲ ಹ್ಞೂ ಹ್ಞೂ

ಹಾಂ ಹೌದು

ಖಂಡಿತ ಮೇಡಮ್ ಪೇಮೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ ಒಂದೊಳ್ಳೆಯ ಪೆಮೆಂಟೆ ಮಾಡ್ಕೊಡ್ತೀನಿ ನೀವು ಚ ಬನ್ನಿ ಈಗ ನಮಗೆ ಎಲ್ಲ ಮಾತಾಡೋಣ ನಾನು ಮತ್ತು ಕಾಲ್ ಮಾಡ್ತೀವಿ ನಿಮಗೆ ಅದ್ರ ಬಗ್ಗೆ ಎಲ್ಲ ಮಾತಾಡೊಣ ನೀವು ಸಿಕ್ಕಿ ನಮಗೆ ನಾನು ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡಿ ಮತ್ತು ಮಾತಾಡ್ತೀನಿ ಮೇಡಮ್ ನಿಮಗೆ ಅದೆ ಮೇಡಮ್ ನಿಮಗೆ ಒಂದು ನಮ್ಮದು ಮದುವೇದು ಇನ್ವಿಟೇಶನ್ ಒಂದು ಕಳಿಸ್ತೀನಿ ನೆಕ್ಸ್ಟು ನಾವು ನೀವು ಕೂತು ನಿಮ್ಮ ಅಡ್ರೆಸ್ ಕಳಿಸಿ ನಮಗೆ ನಾನು ನಿಮ್ಮ ಜೊತೆ ಬಂದು ಅದ್ರ ಬಗ್ಗೆ ಎಲ್ಲ ಡೀಟೇಲಾಗೆ ಮಾತಾಡ್ತೀನಿ ಮೇಡಮ್ ಓಕೆ